ಮಹೇಶವ್ರು ಅಲ್ಲಾ ಹಾಂ ಮಹೇಶ್ ಮಹೇಶ ನಾನು ಮಾರುತಿ ಮಾತಾಡೋದು

ಹೌದ್ ಹೌದ್ ಹೌದು ಇಲ್ಲ ನಾವು ಸ್ವಲ್ಪ ಕಾಲೇಜ್ನಲ್ಲಿ ಇದಾಗಿ ಬಿಟ್ಟಿದ್ವಲ್ಲ ಹಾಗಾಗಿ ಸಿಗಲಿಲ್ಲ ಹ್ಞೂ ಈ ವೀಕೆಂಡ್ ಎಲ್ಲಾದರು ಪ್ಲ್ಯಾನ್ ಇದೇಯಾ ನಿಮ್ಮದು ಅದೆ ಅದೆ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ ಈಗ ದಾಂಡೇಲಿ ಥರ ಹೋಗೋಣ ಅಂತ ದಾಂಡೇಲಿ ಚೆನ್ನಾಗಿದೆ ಪ್ಲೇಸ್ ನೋಡೋಕೆ ಹಾಂ ಹಂಗಾಗಿ ಬರ್ತೀರಾ ನೀವು ಹೋಗ ಪ್ಲ್ಯಾನ್ ಮಾಡಿದರೆ ಹಾಂ ಚಿಕ್ಕಮಗಳೂರು ಹೋಬೋದು ಬಟ್ ಭಾಳ ದೂರ ಆಗುತ್ತಲ್ಲ ಅದು ಹಂಗಾಯಿ ಈಗ ಹುಡುಗ್ರ್ ಎಲ್ಲ ಸೇರಿ ನಾವು ಏನು ಇಲ್ಲೆ ದಾಂಡೇಲಿ ಹೋಗಿ ಬರೋಣ ಒಂದು ಒಂದು ದಿನದ ಇದು ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ದೀವಿ ನಾವು ಮತ್ತೆ ನಾವು ನಿಮ್ಮ ನೀವು ಕೂಡ ನೆನ್ಪು ಆದಿರಿ ಹಂಗಾಗಿ ನಾನು ಫೋನ್ ಮಾಡಿದೆ ನಿಮಗೆ ಹಾಂ ಇಲ್ಲ ಇಲ್ಲ ಮತ್ತೆ ಮರ್ಯೋಕಂತು ಆಗಲ್ಲವಲ್ಲ ಫ್ರೆಂಡ್ಸ್ ಅಂದಮೇಲೆ ಹಂಗಾಗಿ ಹಾಂ ಇಲ್ಲ ದಾಂಡೇಲಿ ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ ಅದು ಒಂದು ದಿನ ಒಂದು ಹಾಂ ಇದೆ ಇದೆ ಇದೆ ಏ ಚೆನ್ನಾಗಿದೆ ನೋಡೋದಕ್ಕೆ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಒಂದು ದಿನ ಒಂದು ಐದು ಆರು ಜನ ಸೇರಿ ಹೋಗೋಣಾ ಹೋಗಿ ಊಟಕ್ಕೆ ಏನಾದರು ಇಲ್ಲಿಂದನೆ ಕಟ್ಸ್ಕೊಂಡು ಹೋಗೋಣ ಮನೆಯಲ್ಲಿ ಮನೆಯಿಂದನೇ ತಗೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ ಹಾಂ ಅದೆ ಅದೇ ಮನೆಯಿಂದನೇ ಏನಾದರು ಊಟಕ್ಕೆ ತಗೊಂಡು ಇಲ್ಲಿಂದನೆ ಕಟ್ಕೊಂಡು ಹೋಗಿ ಅಲ್ಲೆ ಕೂತ್ಕಂಡು ಊಟ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿ ಬರೋಣ ಸಾಯಂಕಾಲ ಅನ್ನೋ ಒಂದು ಪ್ಲ್ಯಾನ್ ಇದೆ ನಮ್ಮದು ನೀವು ಕೂಡ ಬರಾಕೆ ನೀವು ಕೂಡ ಬರಾಕೆ ಬರ್ತೀನಿ ಅನ್ನೋದಾದರೆ ಮತ್ತೆ ಪ್ಲ್ಯಾನ್ ಮಾಡ್ಬೋದು ಅದೆ ಅದೆ ಅದೇ ತುಂಬ ದಿನ ಆಯಿತು ನಾವು ಕೂಡಿಲ್ಲ ಅಲ್ಲಾ ಹಂಗಾಗಿ ಈ ಈ ವೀಕೆಂಡ್ ಹೆಂಗೂ ರಜೆ ಇದೆ ಅಲ್ಲಾ ಮತ್ತೆ ಹೋಯಿ ಬರೋಣ ಅಂತ ಪ್ಲ್ಯಾನ್ ಹಾಂ ಈ ಬೆಸ್ ಬೇಸ್ಗೆ ಬೇಸ್ಗೆ

ಹೌದು ಹೌದ್ ಹೌದ್ ಹೌದು ದಾಂಡೇಲಿ ದಾಂಡೇಲಿ ಆಮೇಲೆ ಇನ್ನೊಂದು ಕಪ್ಪತ ಗುಡ್ಡ ಅಂತ ಬರುತ್ತೆ ಕಪ್ಪತ ಗುಡ್ಡ ಹಾಂ ಗದಗ್ ಹತ್ರ ಕಪ್ಪತ ಗುಡ್ಡ ಅಂತ ಬರತ್ತೆ ಅಲ್ಲಿ ಕೂಡ ಪ್ಲೇಸ್ ಚೆನ್ನಾಗಿದೆ ಅಂದರೆ ಅಲ್ಲಿ ಬೆಳಿಗ್ಗೆ ಹೋಗಬೇಕು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆರು ಗಂಟೆ ಸುಮಾರು ನಾವು ಅಲ್ಲಿ ಇದ್ದರೆ ಒಂದು ಸುಪ್ಪರ್ ಆಗಿರುವಂತಹ ಪ್ಲೇಸ್ ಅದು ಕೂಡ ನೋಡೋದಕ್ಕೆ ಹಾಂ ಹತ್ ಆರು ಗಂಟೆ ಸುಮಾರು ಹಂಗೆ ನಾವು ಅಲ್ಲಿ ಕೂಡ ಹೋಗಿ ಅಲ್ಲಿ ನೋಡಿಕೊಂಡು ಹಿಂಗ್ ದಾಂಡೇಲಿ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ನಮ್ಮದು ಹಾಂ ನೀವು ಹೌದು ಯಾಕೆ ಅಂದರೆ ಕಪ್ಪತ ಗುಡ್ಡ ಬೆಳಿಗ್ಗೆ ಟೈಮ್ ಬೆಳಗ್ಗಿನ ಟೈಮೆ ಚೆನ್ನಾಗಿರುತ್ತೆ ಅಲ್ಲಿ ನೋಡೋಕೆ ಆ ಮಂಜು ಮಂಜು ಇದು ಇರುತ್ತಲ್ಲ ಆವಾಗಿನ ಟೈಮ್ ಬೆಳ್ಗಿನ ಟೈಮ್ ಆರು ಗಂಟೆ ಸುಮಾರು ನಾವು ಅಲ್ಲಿ ಇದ್ದರೆ ಅದು ಒಂದು ವಂಡರ್ಫುಲ್ ಜಾಗ ಅದು ನೋಡೋದಕ್ಕೆ ಕಪ್ಪತ ಗುಡ್ಡ ಹಾಂ ಅದನ್ನು ನೋಡಿಕೊಂಡು ಹ್ಞೂ ಎಸ್ ಹೌದ್ ಹೌದ್ ಹೌದ್ ಹೌದ್ ಹೌದು ಏ ತುಂಬ ಚೆನ್ನಾಗಿದೆ ಅದು ಬೆಟ್ಟ ಮಾತ್ರ ಕಪ್ಪತ ಗುಡ್ಡ ಚೆನ್ನಾಗಿದೆ ಹಾಂ ಹೌದು ಹೌದ್ ಹೌದು ಇಲ್ಲ ಅದೇನು ಇಲ್ಲ ಆ ಥರ ಹಂಗಾಗಿ ನೋಡುವಂತ ಪ್ಲೇಸ್ ಅದು ಕೂಡ ಒಂದು ಒಳ್ಳೆಯ ತುಂಬ ಒಳ್ಳೆಯ ಪ್ಲೇಸ್ ಅದು ಕೂಡ ಅದನ್ನು ನೋಡಿಕೊಂಡು ಅಲ್ಲಿಂದ ದಾಂಡೇಲಿ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ನೀವು ಬರೋದಾದರೆ ಹಾಂ ಇಲ್ಲಿ ನಾವು ಎಷ್ಟು ಜನ ಆಗ್ತೀವಿ ಅದು ಎಲ್ಲ ಎಲ್ಲರು ಸೇರಿ ಒಂದು ದಿವಸ ಇದು ಮಾಡಿಕೊಂಡು ಸೇರ್ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ನನ್ನದು ಹಾಂ ಊಟ ಮಾತ್ರ ಊಟ ಮಾತ್ರ ಹೊರ್ಗಡೆ ಎಲ್ಲಿಯೂ ಬೇಡ ಮನೆಯಿಂದನೇ ತಗೊಂಡು ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ನಮ್ಮದು ಯಾಕೆ ಯಾಕೆಂದ್ರೆ ಆಮೇಲೆ ನಾವು ಮನೆಯಿಂದ ಸ್ವಲ್ಪ ಏನು ಅದು ಸ್ನಾಕ್ಸ್ ಥರ ಏನು ಅದು ಮಂಡಕ್ಕಿ ಮಿರ್ಚಿ ಈ ಥರ ಮನೆ ಏನಾದರು ಒಂದು ಸ್ವಲ್ಪ ತಗೊಂಡು ಹೋಗೋಣ ಅನ್ನೋ ಒಂದು ಪ್ಲ್ಯಾನು ಕೂಡ ಇದೆ ಎಲ್ಲರು ಎಲ್ಲರು ಒಂದೊಂದು ನೀವು ಒಂದು ಬೇರೆ ನೀವು ಅಂತ ಐಟಮ್ ಬೇರೆ ನೀವು ಒಂಥರ ಬೇರೆ ಹಾಂ ಹಾಂ ಹಾಂ ಓಕೆ ಓಕೆ ನಾವು ನಮ್ಗೆ ಖುಷಿ ಆಯ್ತ್ ನೀವು ಬರ್ತೀನಿ ಅಂದಿದ್ದು ಬರ್ತಾರೋ ಇಲ್ವೋ ಬರ್ತಾರೆ ಹೌದ್ ಹೌದ್ ಹೌದ್ ಇಲ್ಲ ಬರ್ತಾರೋ ಇಲ್ವೋ ಬರ್ತಾರೋ ಅಂದ್ಕೊಂಡು ನಾನು ಕಾಲ್ ಮಾಡಿದೆ

ಓಕ್ ಓಕೆ ತ್ಯಾಂಕ್ ಓಕೆ ಬನ್ನಿ ಬನ್ನಿ ಹೋಗೋಣಂತೆ ಬನ್ನಿ ಹಂಗಾದ್ರೆ ಹಾಂ ಹಾಂ ಸರಿ ಓಕೆ ತ್ಯಾಂಕ್ ಯು ಓಕ್